ಹೇರ್ ಆಯಿಲ್ಲು ನೆಗೆಟಿವ್ ನಾ ಒಂದು ಎಣ್ಣೆ ತರಿಸಿದ್ರಿ ಅಮೆಝನ್ನಿಂತ ನಂದು ಫ್ರೆಂಡ್ ಹೇಳಿರಿ ಕೃತಿಕಾ ಅಂತ ನಂದು ಒಬ್ಬಾಕಿ ಫ್ರೆಂಡ್ ಹಳಾರಿ ಆಕೆ ನಂಗೆ ಹೇಳ್ಡು ಇದು ಅಮೆಝನ್ನಿಂತ ನೀ ಆರ್ಡರ್ ಮಾಡ್ದು ಎಣ್ಣೆ ನೀ ತೆಲಿಗ್ ಹಚ್ಕೋ ನಿನ್ನ ಕೂದಲು ಎಷ್ಟ್ ಉದ್ದ ಉದ್ದ ಬೆಳಿತಾವ ಸಿಲ್ಕಿ ಆಗ್ತಾವ ಹಂಗೆ ನಂತರ ಸಾಫ್ಟ್ ಬಿ ಆಟಾವ ಅಂತ ಅಂದಿದ್ಲು ರೀ ಅದಕ್ಕೆ ನಾ ಏನು ಮಾಡಿದ್ದೆ ರೀ ನಂತರ ತರಸೀನಿ ರೀ ಅದು ಎಣ್ಣೆ ತರ್ಸಿ ಹಚ್ಕೊಂಡಿನಿ ರೀ ಹಚ್ಕೊಂಡು ಒಂದು ಎರ್ಡು ಮೂರು ದಿವ್ಸ ಇಟ್ಟೀನಿ ನೋಡ್ರಿ ಏನು ಅನಿಸಿಲ್ಲ ಆಮೇಲೆ ಒಂದು ವೀಕ್ ಆಗೈದ್ರಿ ಒಂದು ವೀಕ್ ಆಗಾನ ನೋಡ್ತಿನಿ ರೀ ಕೂದಲ್ ಎಲ್ಲ ಉಚ್ಚಾಕ ಚಾಲು ಆಗ್ಯಾವ ರೀ ಬೇರೆ ಯಾರ ಜೊತೆ ಬಿ ಹಿಂಗಾಗಿಲ್ರಿ ನನ್ನ ಜೊತೆನೇ ಯಾಕೆ ಆಲಾತದೆ ನನಗೆ ಗೊತ್ತಿಲ್ರಿ ಖರೇ ಅಂದ್ರೆ ಆ ಎಣ್ಣೆದು ಫಸ್ಟ್ ನಿಬ್ ಬಿ ಮುರ್ದಿದ್ದಂಗೆ ಇತ್ತು ರೀ ಅವ್ರು ಸಪ್ಲೈ ಮಾಡೊ ಟೈಮಿಗೆ ಹೆಂಗೆ ಸಪ್ಲೈ ಮಾಡೊರ್ ಅದನ್ನು ನಮ್ಗೆ ಗೊತ್ತಿಲ್ರಿ ಕರೆಕ್ಟಾಗಿ ಅದು ಎಣ್ಣೆ ಒನ್ ಟೈಪ್ ಹಿಂಗೆ ಘಟ್ ಘಟ್ ಇತ್ತು ರೀ ಏನಿತ್ತೇನೋ ನಮಗೆ ಅದು ಅಷ್ಟು ಐಡಿಯಾನು ಬಂದಿಲ್ರಿ ಹಚ್ಕೊಂಡಿವಿ ಹಂಗೆ ತೆಲಿಗೆ ತೆಲಿಗೆ ಹಚ್ಕೊಳ್ಳೋಣ ತಲಿ ಎಲ್ಲ ಹಿಂಗೆ ಸ್ಮೆಲ್ ಸ್ಮೆಲ್ ಹೊಂಟಿತ್ರಿ ನಮ್ಮ ಮಮ್ಮಿ ಅಂದುಡ್ರ ನನಗೆ ಇದು ಎಂಥ ಎಣ್ಣೆ ತರ್ಸಿದೆ ನೀ ಆರ್ಡರ್ ಮಾಡಿ ಅಂತ ಮನ್ಯಾಗೆ ಪ್ಯಾರಶೂಟ್ ಎಣ್ಣೆ ಇರ್ತದೆ ಅದು ಹಚ್ಕೋದು ಬಿಟ್ಟು ಮಂದಿದು ಮಾತು ಕೇಳಿ ನೀ ಎಣ್ಣೆ ತರಿಸಿದ್ದಿ ಈಗ ಎಣ್ಣೆ ತಲೆಗ್ ಹಚ್ಕೊಂಡಿದ್ದಿ ಆ ತೆಲಿಗೆ ಹಚ್ಕೊಂಡಿದ್ದು ಎಣ್ಣೆ ಎಲ್ಲ ವಾಸನೆ ಹೊಂಟತ್ರಿ ನಾವೇನು ಮಾಡ್ಬೇಕು ಈಗ ಪುರಾ ಅದು ಎಣ್ಣೆ ಅಂಬೊದ್ ಹಿಂಗೆ ಸಾಕು ಸಾಕು ಐತ್ರಿ ನಮ್ಗೆ ಅದು ತೊಳ್ಕೊದ್ರಾಗೆ ಆ ಎಣ್ಣೆ ಒಂದು ಒಂದು ವೀಕ್ ಅಂತ ವೀಕ್ ಥನ ಯೂಸ್ ಮಾಡೀನಿ ನೋಡ್ರಿ ಅದು ಅದು ವನ್ ವೀಕ್ ಯೂಸ್ ಮಾಡಿನ್ರಿ ಅವಾಗ ಏನು ಅನಿಸಿಲ್ರಿ ಒಂದು ವೀಕ್ ಆತಕ ಏನು ಐತ್ರಿ ಸೊಲ್ಪ ಸೊಲ್ಪ ಸೊಲ್ಪ ಸೊಲ್ಪ ಸ್ಪ್ಲಿಟೆಂಡ್ಸ್ ಎಲ್ಲ ಹೊರಗೆ ಹೊಂಟುರಿ ಅದು ಎಣ್ಣಿನೆಂತ ಗಬ್ಬು ವಾಸನೆ ಹೊಂಟುತ್ರಿ ತಲಿ ಮ್ಯಾಲ ಸ್ಕಾಲ್ಪ್ ಎಲ್ಲ ಡ್ರೈ ಆಗ್ಲತಿತ್ ರೀ ಈ ಕಡೆ ಈ ಕಡೆ ಮತ್ತು ಆಮೇಲೆ ಅದು ಎಣ್ಣಿನಿಂತ್ ನನ್ನ ಫ್ರೆಂಡ್ ಅಂದಳು ರೀ ನನಗೆ ಅದು ಸಿಲ್ಕಿ ಆತವೆ ಕೂದಲ ಸಾಫ್ಟ್ ಆತವೆ ಕೂದಲ ಉದ್ದಕ್ ಬೆಳಿತಾವೆ ನಿಂದು ಅಂತಆಕಿ ಅಂದ್ಲತಾಳು ರೀ ನಾ ಏನೋ ಅಂದ್ರ ಬಿ ಹೋಗ್ಲ್ ಬಿಡಪ್ಪ ನೋಡಮ್ಮಿ ಒಂದು ವಾರ ಐತ್ ಹಚ್ಕೊಂಡು ಮೆ ಬಿ ಈಗೇನು ಈಗ ಹಂಗೆ ರಿಯಾಕ್ಷನ್ ತೋರ್ಸ್ಲತ್ತು ಇರಬೇಕು ಒಂದು ತಿಂಗಳಾರ ಹಚ್ಕೊಂಡು ನೋಡಮ್ಮಿ ಗೊತ್ತಾಗ್ತದೆ ಆಕೆ ಅಂದಿದ್ದು ಖರೆ ಅದಾ ಏನು ಇಲ್ಲ ಅಂತ ನಾ ಎಣ್ಣೆ ಯೂಸ್ ಮಾಡಿನಿ ನೋಡ್ರಿ ಹಂಗೆ ಅದು ಒಂದು ತಿಂಗ್ಳಾರ ಎಣ್ಣೆ ಹಂಗೆ ಯೂಸ್ ಮಾಡ್ಕೋತ ಹೋಗ್ಯಾನ್ರಿ ಅದು ಒನ್ ವೀಕ್ನಾಗೆ ತೋರ್ಸಿದ ಎಫೆಕ್ಟ್ ಗೊತ್ತಿದ್ದೂ ಮತ್ತು ಒಂದು ತಿಂಗಳು ಯೂಸ್ ಮಾಡಿನ್ರಿ ಹಂಗೆ ಅದು ಒಂದು ತಿಂಗಳು ಯೂಸ್ ಮಾಡೊದುನ್ನು ಏನಾಯ್ತು ರೀ ಕೂದಲು ಅಂಬೊದ್ ಹಿಂಗೆ ಒರಟು ಒರಟು ಒರಟು ಒರಟು ಆಗಿವ್ರಿ ಪೂರಾ ಹಿಂಗೆ ಪೂರಾ ಹಿಂಗೆ ಎದ್ಕಾನೆ ಬರಂಗಿಲ್ರಿ ಕೂದಲು ಅಂಬೊದ್ ಪೂರಾ ಹಿಂಗೆ ವಯರ್ ವಯರ್ ತಂತಿ ಆದಂಗೆ ಆಗ್ಯಾವ್ರಿ ಪೂರಾ ಹಾಂಗೆ ಆಗ್ಯಾದ ರೀ ಅದು ಅದು ಎಣ್ಣೆ ಅಂತಾರೆ ಏನು ಅಂತಾರೆ ಅದು ನನಗಂತು ಗೊತ್ತಿಲ್ರಿ ಅವ್ರು ಸಪ್ಲೈ ಮಾಡೊದೆ ಭಾಳ ಕೆಟ್ಟ ಮಾಡ್ಯಾರಿ ಈಗ ನಾವು ಒಂದು ಕಂಪ್ಲೇಂಟ್ ಹೊಡಿಬೇಕು ಅನ್ ನಮಗೆ ಭಾಳ ಆಗ್ಯಾದ್ರಿ ಖರೆ ಅಂದ್ರೆ ಈಗ ಏನು ಮಾಡ್ಬೇಕಂತ ತಿಳೆಲ್ಲಾಗದ್ರಿ ಆ ವೆಬ್ಸೈಟ್ನಾಗೆ ಹೋಗಿ ಅದ್ರ ಮ್ಯಾಲ ಏನಂತಾರ್ ನೆಗೆಟಿವ್ ಪ್ರಾಡಕ್ಟ್ ನೆಡಿ ನೆಗೆಟಿವ್ ಪ್ರಾಡಕ್ ಅಂತೆಲ್ಲಾ ಕಡೆ ಬರ್ದಿನಿ ನೋಡ್ರಿ ನಾತು ಅಷ್ಟ್ ತಲಿ ಖರಾಬ್ ಆಗಿತ್ರಿ ನಂಗೆ ಅದು ಎಣ್ಣೆ ಕಾಲಾಗ ನನ್ನ ಫ್ರೆಂಡ್ ನನಗೆ ಹಂಗೆ ಅಂದಾಳ್ರಿ ಒಂದು ತಿಂಗಳ್ರಿ ಒಂದು ತಿಂಗಳ್ ಹಚ್ಕೊಂಡಿನಿ ಅದಕ್ಕೆ ಅದು ಒಂದು ತಿಂಗ್ಳು ಹಚ್ಕೊಂಡ್ರೆ ಬಿ ಅಟ್ಟೆ ಅದಾರಿ ಅದ್ರದು ಕತೆ ನಾ ಅಂದೆ ಏ ಅಪ್ಪೊ ಇದು ಏನು ಎಣ್ಣೆ ಪೂರಾ ಕೂದಲು ಅಂಬೊದ್ ನಾಶ ನಾಶ ಮಾಡಿ ಹೋಯ್ತು ರೀ ಇದು ಎಣ್ಣೆ ಇದು ಎಣ್ಣೆ ಕಾಲಾಗೆ ಇಷ್ಟ್ ಸಾಕಾಗಾದ್ರಿ ಆ ಎಣ್ಣೆ ಹೆಸ್ರು ಇಂದುಲೇಖ ಅಂತದಾ ನೊಡ್ರಿ ಇಂದುಲೇಖ ಅಂತ್ರಿ ಅದು ಯಾ ಕಾಶಿ ಎಣ್ಣೆನೋ ಯಾವ್ದು ಎಣ್ಣೆನೋ ರೀ ಗೊತ್ತೇ ಇಲ್ಲ ನೋಡ್ರಿ ನಮ್ಗೆ ತೋ ನನ್ನ ಫ್ರೆಂಡ್ ಅಂದಿದ್ದ ಕೇಳಿ ನಾ ಹುಚ್ಚಾಗಿ ಅದು ಅಮೆಝನ್ನಿಂತ ತರಸಿದ್ರಿ ಅಮೆಝನ್ನಿಂತ ತರೋದು ಅದು ಎಣ್ಣೆ ಹಚ್ಕೊಂಡು ನನ್ನ ತಲಿ ಕೂದಲ್ ಉದ್ರಾಕೆ ಚಾಲು ಆಗ್ಯಾವಂದ್ರ ಹ್ಯಾಂಗ ಆಗ್ಯಾವ್ರಿ ಒಂದು ತಿಂಗಳ್ ಐತ್ ಹಿಂಗೆ ಆಲಾತದ್ರಿ ನಂಗೆ ಸಾಕು ಸಾಕು ಆಗ್ಯಾದ ಈಗ ಯಾ ಬೇರೆ ಎಣ್ಣೆ ಉಪ್ಯೋಗ ಮಾಡ್ಲ ಅಂದ್ರೆ ನಂಗೆ ತಿಳಿಯಲ್ ಆಗದ್ರಿ ನಮ್ಮ ಅವ್ವ ನನ್ಗೆ ಎಷ್ಟ್ ಅಂದಳ್ರಿ ಪ್ಯಾರಶೂಟ್ ಎಣ್ಣೆ ಹಚ್ಕೋರಿ ಪ್ಯಾರಶೂಟ್ ಎಣ್ಣೆ ಹಚ್ಕೋರಿ ಅಂದ್ರೆ ನಾ ಆಕಿನ ಮಾತು ಕೇಳಾರದಂಗೆ ಅದು ಆಮೆಝನ್ನಿಂತದು ಭಾರಿ ಎಣ್ಣೆ ಅದ ಮಮ್ಮಿ ಅದು ಭಾರಿ ಎಣ್ಣೆ ಅದ ನನ್ನ ಫ್ರೆಂಡ್ ಅಂದಾಳಾ ಆಕಿನ ಕೂದಲು ಉದ್ದ ಆಗ್ಯಾವ ಅಂತ ನಾ ತರಿಸಿನ್ರಿ ಅದು ಎಣ್ಣೆ ಅಂಬೊದ್ ಅದ್ರದು ಅಸಲಿಯತ್ ತೋರ್ಸದೆ ನೋಡ್ರಿ ಹಂಗಾಗ್ಯದ ನಮ್ಗೆ ಈಗ ಆ ಎಣ್ಣೆ ಪೂರ್ತಿ ಏನಂತರ ಪೆತ್ ಪೆತ್ ಪೆತ್ ನಾ ಬಡ್ಕೊಂಡು ಬಡ್ಕೊಂಡು ಬಡ್ಕೊಂಡು ಬಡ್ಕೊಂಡು ಹಚ್ಕೊಂಡಿನ್ರಿ ಅದು ಅಂದ್ರೆ ಹೆಂಗಾಗ್ಯದೆ ಈಗ ಅಂದ್ರೆ ನನ್ನ ಕೂದಲು ನಾನೇ ನೋಡಿಕೊತ್ಲೆ ಇಲ್ರಿ ಹಂಗಾಗ್ಯಾವ ಈಗ ಎಣ್ಣೆ ಆ ಎಣ್ಣೆ ಕಾಲಾಗ ಇಷ್ಟು ಸಾಕು ಸಾಕು ಆಗ್ಯಾದ್ರಿ ಅದು ಎಣ್ಣೆ ಅದು ಎಣ್ಣೆ ಆ ಎಣ್ಣೆ ಬೊಟಲ್ ಅದು ಒಂದು ತಿಂಗ್ಳು ಆದ್ಮೇಲೆ ನಾ ಎಲ್ಲ ಬಿಟ್ಟಿನಿ ನನಗೆ ಖುನಾಯಿಲ್ ನೋಡ್ರಿ ಹಂಗಾಗ್ಯಾದ ಆ ಎಣ್ಣೆದು ಹೆಸ್ರು ಹೆಸ್ರು ಕೇಳಿದ್ರೆ ನನ್ನ ಮೈ ಎಲ್ಲ ಉರಿಲತದ್ರಿ ಈಗ ಅಷ್ಟು ತಲಿ ಖರಾಬ್ ಆಗ್ಯಾದ್ರಿ ಆ ವೆಬ್ಸೈಡ್ದೊರಿಗೆ ಹೋಗಿ ಕಂಪ್ಲೇಂಟ್ ಬಿ ಹೊಡೆದಿನ್ರಿ ಎಂಥ ಎಣ್ಣೆ ಕೊಟ್ಟಿರ್ರಿ ಆ ಮ್ಯಾಲಿನ ನಿಬ್ಬೆ ಮುರಿದೆದೆತ್ರಿ ಇವ್ರು ಸಪ್ಲೈ ಮಾಡೋದ್ ಬಿ ತಪ್ಪು ಮಾಡ್ಯಾರ್ರಿ ಆ ಎಣ್ಣೆ ಬಿ ಖರಾಬ್ ಇತ್ತು ರೀ ಏನು ಹಾಕಿ ಮಾಡ್ಯಾರೋ ಏನು ಹಾಕಿಲ್ಲೋ ಅವರಿಗೆ ಗೊತ್ತು ಆ ದೇವರಿಗೆ ಗೊತ್ತು ನಮ್ಗೆ ತೊ ಏನು ಬಿ ಗೊತ್ತಿಲ್ರಿ ಇದು ಎಣ್ಣೆ ಈ ಎಣ್ಣೆತೊ ನಾ ಬಳಸ್ಲಕ್ ಯಾರಿಗೆ ಬಿ ಯಾರಿಗೆ ಬಿ ಸಜೆಸ್ಟ್ ಮಾಡೊಂಗಿಲ್ರಿ ಇದು ಎಣ್ಣೆ ಇಷ್ಟು ಬಕ್ವಾಸ್ ಎಣ್ಣೆ ಅದಾರಿ ಇದು ಎಣ್ಣೆ ಕಾಲಾಗ ನಿಮ್ಗೆ ಒಳ ತಲ್ಯಾಗಿಂದು ಕೂದಲ್ ಮತ್ತು ಅದು ಸಾಫ್ಟ್ ಆಗಲ್ಲರಿ ಅದು ಉಲ್ಟಾ ಏನಂತರ ವೈಯರ್ ಆದಂಗೆ ಆಗ್ತಾವ್ರಿ ಕೂದಲ್ ನಿಮ್ಮ ಸ್ಕ್ಯಾಲ್ಪ್ ಅಂಬೊದ್ ಪುರಾ ಡ್ರೈ ಡ್ರೈ ಆಗ್ತದ್ರಿ ಅದು ಏನು ಬಿ ಸ್ಕಾ ಸಿಬಮ್ಮೆ ಪ್ರೆಡ್ಯೂಸ್ ಮಾಡೋಂಗಿಲ್ರಿ ಅದು ಎಣ್ಣೆ ಅಂಥ ಎಣ್ಣೆ ಅದಾರಿ ಇದು ಎಣ್ಣೆ ಇದು ಎಣ್ಣೆ ತೊ ಯಾರು ಯಾರು ಉಪ್ಯೋಗ ಮಾಡಬೇಡ ಅಂತ ನಾತೋ ಅಲ್ಲಾತ್ತಿನ್ರಿ ಬೆಟರ್ ಯಾರು ಬಿ ಮಾಡಬೇಡ್ರಿ ನಾತೊ ಹಿಂಗೆ ಹೇಳಾತೀನಿ ಈ ಎಣ್ಣೆ ಬದಲು ನೀವು ಮನೆಯಾಗಿದ್ದಿದ್ ಕಾಸ್ಕೊಂಡು ಎಣ್ಣೆ ನೀವೇ ಪ್ಯಾರಶೂಟ್ ಆಯಿಲ್ ಕೊಕೊನಟ್ ಆಯಿಲ್ ಯಾವ್ದು ಬೇಕು ಅದು ಯೂಸ್ ಮಾಡ್ರಿ ಖರೇದ್ ಈ ಅಮೆಝನ್ನಿಂತ ಅಂತು ಇದು ಇಂದುಲೇಖ ಅಂಬೊ ಎಣ್ಣೆತೊ ಎಂದು ಬಿ ಆರ್ಡರ್ ಮಾಡಬೇಡ್ರಿ ಎಂದು ಬಿ ತಲಿಗ್ ಹಚ್ಕೋ ಬ್ಯಾಡ್ರಿ ಏನು ಬಿ ಮಾಡಬೇಡ್ರಿ ಪಯಿಲತೊ ಹೇಳ್ತಿನಿ ನಾ ಇಷ್ಟು ಕೂದಲು ಖರಾಬ್ ಆತಾವ್ರಿ ನಿಮ್ಮ ನೀವು ಆಮೇಲೆ ಇಷ್ಟು ರಿಗ್ರೆಟ್ ಮಾಡ್ತಿರಿ ಯಾಕರ ಇವ್ರ ಮಾತು ಕೇಳಿ ನಾ ಎಣ್ಣೆ ಹಚ್ಕೊಂಡಪ್ಪ ಇಷ್ಟು ಉದ್ದ ಕೂದಲು ಇದ್ದೂರಿ ನನ್ನ ಇಷ್ಟು ಸಿಲ್ಕಿ ಕೂದಲು ಇದ್ದು ಇಷ್ಟು ಸಾಫ್ಟ್ ಕೂದಲು ಇದ್ದು ಮಂದಿ ಮಾತು ಕೇಳಿ ಅದು ಎಣ್ಣೆ ತರಿಸಿ ಆ ಎಣ್ಣೆ ತೆಲಿಗೆ ಹಚ್ಕೊಂಡು ಆ ಎಣ್ಣೆ ತಲಿ ಅಂಬೋದ್ ಪೂರಾ ಹೆಂಗೆ ಬೋಳ್ ಬೋಳು ಆಗ್ಯಾದ್ರಿ ನಂದು ಈಗ ನನಗೆ ಯಾರನ್ನು ನೋಡಿದ್ರೂ ನನಗೆ ಕ್ಯಾನ್ಸರ್ ಪೇಶೆಂಟ್ ಆನ್ನಬೇಕ್ರಿ ಆ ಪರಿ ಆಗ್ಯಾದ್ರಿ ಈ ಎಣ್ಣೆ ನನಗೆ ಇಷ್ಟ್ ಟಾರ್ಚರ್ ಕೊಟ್ಟದ್ರಿ ಎಣ್ಣೆ ನಾತು ಯಾರಿಗೆ ಯಾರಿಗೆ ಸಜೆಸ್ಟ್ ಮಾಡಲ್ರಿ ಇದು ಎಣ್ಣೆ ಯೂಸ್ ಮಾಡಂಥ ಪ್ಲೀಸ್ ಇದು ಯಾರು ಬಿ ಎಣ್ಣೆ ಯೂಸ್ ಮಾಡಬೇಡ್ರಿ ಮನ್ಯಾಗೆ ಕಾಸ್ಕೊಂಡು ಹಚ್ಕೋ ರೀ ನಿಮ್ಮ ಎಣ್ಣೆಗಳು ಈ ಅಮೆಝನ್ನಿಂತ ಅಂತು ಈ ಎಣ್ಣೆ ಒಟ್ ಒಟ್ ತರಿಸಬ್ಯಾಡ್ರಿ ಯಾರು ಬಿ